ಮತ್ತು ಬಿಡ್ ಸೌಂಡ್ ಕಡಿಮೆ ಇಡೊದೊಂದು ಇದೊಂದು ಇಡು ಹಾಂ ಹಲೋ ಹೌದು ರೀ ಹಾಂ ಏನಾಯ್ತು ರೀ ಹ್ಞೂ ನಾವು ಮಾಡ್ಬೇಕಂತ ಐತಿ ರೀ ಅದು ಮ್ಯಾನೇಜ್ಮೆಂಟ್ ಜೋಡಿ ಅದು ಮ್ಯಾನೇಜ್ಮೆಂಟ್ ಜೋಡಿ ಮಾತಾಡೇ ಮಾಡ್ಕೊಡ್ತಿವ್ರಿ ನಾವು ಹಾಂ ಆಯ್ತು ರೀ ನಾವು ಅದ್ರ ವಿಷಯ ಬಗ್ಗೆ ಚರ್ಚೆನ ಒಮ್ಮೆ ಮ್ಯಾನೇಜ್ಮೆಂಟ್ ಜೋಡಿ ಮಾತಾಡಿ ಮಾಡಿಕೊಡ್ತೀನಿ ರೀ ಹ್ಞೂ ಆಯ್ತು ಆಯ್ತು ಮಾಡಿಕೊಡ್ತೀವಿ ತಗೋರಿ ಹಾಂ